ಫುಡ್ ಅಂತ ಬಂದಾಗ ಎಲ್ಲರಿಗೂ ಇಷ್ಟವಾಗೋದು ನಾನ್ ವೆಜ್ ಒಂದೇ ಏಕೆಂದರೆ ನಾನ್ ವೆಜನ್ನು ತುಂಬ ಜನ ತಿನ್ನುತ್ತಾರೆ ಆ್ಯಂಡ್ ಲೈಕುನೂ ಮಾಡ್ತಾರೆ ಏಕೆಂದ್ರೆ ಆ ರೆಸಿಪಿಸು ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ನನಗೆ ಅಂತ ಬಂದಾಗ ನಾನ್ ವೆಜಲ್ಲಿ ಬಿರ್ಯಾನಿ ಅನ್ನೋದು ಒಂದೇನೆ ನನ್ಗೆ ತುಂಬ ಇಷ್ಟ ಆಗೋದು ಸೊ ನಾನು ಬಿರ್ಯಾನಿಯನ್ನು ಕಲ್ತಿದ್ದೇನೆ ಹೇಗೆ ಮಾಡುವುದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರ್ಟಿದ್ದೇನೆ ಫರ್ಸ್ಟಿಗೆ ಅದನ್ನು ಒಗ್ಗರಣೆ ಹಾಕ್ಕೊಳ್ಬೇಕು ಮತ್ತು ಅದ್ಕೆ ಬೇಕಾಗಿರೋ ರೆಸಿಪೀಸೆಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕಿ ಬಾಯ್ಲ್ ಮಾಡಿಕೊಂಡು ಅದೆಲ್ಲ ಫುಲ್ ಬಾಯ್ಲ್ ಆಗೊತನಕ ವೆಯ್ಟ್ ಮಾಡಬೇಕು ಬಾಯ್ಲ್ ಆದಮೇಲೆ ಚಿಕ್ಕನ್ ಎಲ್ಲ ಹಾಕಿ ಅದನ್ನ ಫುಲ್ಲು ಲೈಕ್ ಬಬಲ್ಸ್ ಬಂದು ಬಾಯ್ಲ್ ಆಗ್ತಾ ಇರುತ್ತಲ್ವ ಆ ಟೈಮಲ್ಲಿ ನಾವು ರೈಸನ್ನು ಹಾಕಿ ಹಂಗೆ ಬೇಕಾಗಿರೋ ಬೇಕಾಗಿರೊ ಮೆಟೀರಿಯಲ್ಸ್ ಏನು ಏನು ಮಸಾಲ ಪುಡಿ ಬಿರ್ಯಾನಿ ಮಸಾಲ ಪುಡಿ ಅವೆಲ್ಲ ಬರುತ್ತೆ ಅವನ್ನೆಲ್ಲ ಹಾಕಿ ಅದನ್ನು ಫುಲ್ಲು ಇದು ಮಾಡ್ಕೊಳ್ಬೇಕು ಮತ್ತು ಮಾಡಿದಾಗ ಲೈಕ್ ಉಪ್ಪು ಅರಶಿಣ ಪುಡಿ ಅವೆಲ್ಲ ಹಾಕಬೇಕು ನಾವು ಟೇಸ್ಟ್ ನೋಡಬೇಕು ಫಸ್ಟ್ ಇವೆಲ್ಲ ಹಾಕಿದಾಗ ಚೆನ್ನಾಗಿದೆಯೋ ಇಲ್ಲೊ ಉಪ್ಪು ಸಾಕಾಗಿದೆಯೋ ಅದನ್ನೆಲ್ಲ ಟೇಸ್ಟ್ ನೋಡಿಬಿಟ್ಟು ಮತ್ತು ನಾವು ವಿಸ್ ಕುಕ್ಕರನ್ನು ಹಾಕಬೇಕು ಕುಕ್ಕರ್ ಮುಚ್ಚಳವನ್ನ ಹಾಕಬೇಕು ಕುಕ್ಕರ್ ಮುಚ್ಚಳ ಹಾಕಿದ್ಮೇಲೆ ಮತ್ತೆ ಟೂ ವಿಸಿಲ್ಸ್ ಬಂದಾಗ ಮತ್ತೆ ಒಂದು ಫೈವ್ ಮಿನಿಟ್ಸ್ ಇದ್ದು ಮಾಡಿದ್ರೆ ಅದು ಚೆನ್ನಾಗಿ ಅಂದರೆ ಫುಲ್ಲು ಪ್ರಿಪೇರ್ ಆಗಿರುತ್ತೆ ಬಿರಿಯಾನಿ ಯಮ್ಮಿ ಯಮ್ಮಿ ಬಿರಿಯಾನಿ ಪ್ರಿಪೇರ್ ಆಗಿರುತ್ತೆ ಆಗ ನಾವು ನೋಡಿ ಹೀಗಿದೆ ಅಂತ ಟೇಸ್ಟ್ ಮಾಡ್ಬೋದು ಟೂ ಮಿನಿಟ್ಸ್ ಅದ್ಮೇಲೆನೇ ಆ ಕುಕ್ಕರ್ ವಿಸಿಲನ್ನು ತೆಗಿಬೇಕು ಏಕೆಂದರೆ ಅದು ಫುಲ್ಲು ಗ್ಯಾಸ್ ತುಂಬಿರುತ್ತೆ ನಾವು ಅದು ಟಪ್ಪನೆ ತೆಗಿಯೋಕ್ಕೋದ್ರೆ ಅದು ಬ್ಲಾಸ್ಟ್ ಆಗಿಬಿಟ್ಟು ರೈಸೆಲ್ಲ ಮೇಲೆ ಗೋಡೆಗೆ ಮೇತ್ಕೊಳ್ಳೋ ಥರ ಆಗ್ಬಿಟ್ಟಿರುತ್ತೆ ಸೊ ಅಂಥ ಟೈಮಲ್ಲಿ ಏನು ಮಾಡ್ಬೇಕು ಅಂದರೆ ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಮತ್ತೆ ಮಾಡಬೇಕು ಬೇರೆ ರೆಸಿಪಿಗೆ ಬಂದಾಗ ಚಿಕ್ಕನ್ ಚಿಲ್ಲಿ ಅನ್ನೋದು ನನಗೆ ಫೆವ್ರೇಟ್ ಆಗಿರುತ್ತೆ ಇದಾದ ಮೇಲೆ ಅದೇ ತುಂಬ ಫೆವ್ರೆಟ್ಟು ಸೊ ಚಿಕ್ಕನ್ ಚಿಲ್ಲಿ ಅಂತ ಬಂದಾಗ ಫಸ್ಟು ಇದು ಆಯಿಲ್ ಹಾಕೊಂಡು ಫುಲ್ ಆಯಿಲ್ ಬಾಯ್ಲ್ ಆದಮೇಲೆ ಸಾಸಿವೆ ಎಲ್ಲ ಹಾಕೊಂಡು ಸಾಸಿವೆ ಹಾಕೊಂಡ್ಮೇಲೆ ಒಗ್ಗರಣೆಗೆ ಬೇಕಾಗಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮತ್ತೆ ಚಿಕ್ಕನ್ ಹಾಕಿ ಮತ್ತೆ ಅರಶಿಣ ಪುಡಿ ಹಾಕಿ ಅದಕ್ಕೆ ಬೇಕಾಗಿರೋ ಮಸಾಲ ಪುಡಿ ಎಲ್ಲ ಹಾಕಿ ಮಸಾಲ ಪುಡಿ ಎಲ್ಲ ಹಾಕಿದ್ಮೇಲೆ ಫುಲ್ಲು ಅದನ್ನೆಲ್ಲ ಮಿಕ್ಸಿಂಗ್ ಮಾಡ್ಬಿಟ್ಟು ಬಾಯ್ಲ್ ಆಗೋಕ್ಕೆ ಬಿಡಬೇಕು ಒಂದು ಫಿಫ್ಟೀನ ಟ್ವೆಂಟಿ ಮಿನಿಟ್ಸ್ ಬಾಯ್ಲ್ ಆದಮೇಲೆ ನಾವು ಟೇಸ್ಟನ್ನ ನೋಡಬೇಕು ಉಪ್ಪೆಲ್ಲ ಹಾಕಿರ್ತೀವಲ್ವ ಮತ್ತೆ ಟೇಶ್ಟನ್ನು ನೋಡಿ ಹೇಗಿದೆ ಅಂತ ನಾವೇ ಇದು ಮಾಡಬೇಕು ಹಾಗೆ ಮಾಡ್ದಾಗ ನಮಗೆ ಯಮ್ಮಿ ಯಮ್ಮಿ ಚಿಲ್ಲಿ ಚಿಕ್ಕನ್ ಅನ್ನೋದು ರೆಡಿ ಆಗುತ್ತೆ ನೆಸ್ಟ್ಗೆ ಬಂದಾಗ ಆ್ಯಂಡ್ ಡೆಡ್ಲಿ ಕಾಂಬಿನೇಶನ್ ಏನೆಂದ್ರೆ ಬಿರ್ಯ ಬಿರಿಯಾನಿ ಆ್ಯಂಡ್ ಚಿಲ್ಲಿ ಚಿಕ್ಕನ್ ಅನ್ನೋದು ಮಸ್ತ್ ಇರುತ್ತೆ ತಿನ್ನಲಿಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗ್ಬೋದು ಇದು ಆ್ಯಂಡ್ ನನಗೂ ತುಂಬ ಇಷ್ಟ ಆಲ್ಮೋಸ್ಟ್ ನನ್ನ ಯಾವಾಗೂ ತಿನ್ನಲಿಕ್ಕೆ ಇಷ್ಟ ಪಡೋದು ಅಂದರೆ ಅದೆ ಅದೇನೆ ಬಿರ್ಯಾನಿ ಆ್ಯಂಡ್ ಚಿಲ್ಲಿ ಚಿಕ್ಕೆನ್ ಆ್ಯಂಡ್ ನೆಕ್ಸ್ಟ್ ಅಂತ ಟಿಫ್ಫೆನ್ಸ್ ಅಲ್ಲಿ ಬಂದಾಗ ನಾನು ತುಂಬ ಕುಕ್ ಮಾಡೋದು ಟೆಮೆಟೊ ರೈಸ್ ಟಮೆಟೋ ರೈಸ್ಗೆ ಅಂದರೆ ಇಟ್ಸ್ ಮೈ ಫೇವ್ರೆಟ್ ಫುಡ್ ವೀಕ್ಲಿ ಫೋರ್ ಟೈಮ್ಸ್ ಮಾಡ್ಕೊಂಡು ತಿಂತಿದ್ದೆ ಮನೆಯಲ್ಲಾದರೆ ಅದು ಮಾಡಲಿಕ್ಕೆ ಅಂದರೆ ಅದು ವೇರಿಯೇಷನ್ ಹೇಗ್ಮಾಡ್ತಿದೆ ಅಂದರೆ ಹೇಳ್ಳಿಕ್ಕೆ ಆಗಲ್ಲ ಹಾಗೆ ಮಾಡ್ತಿದ್ದೆ ನಮ್ಮ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಿದ್ದರು ಫರ್ಸ್ಟು ಒಗ್ಗರಣ್ಣೆ ಐ ಮೀನ್ ಆಯಿಲ್ ಹಾಕಿ ಮತ್ತೆ ಒಗ್ ಇದು ಸಾಸಿವೆ ಎಲ್ಲ ಹಾಕಿ ಅದು ಬಾಯ್ಲ್ ಆದಮೇಲೆ ಈರುಳ್ಳಿ ಹಸಿಮೆಣ್ಶಿನ್ಕಾಯಿ ಹಾಕಿ ಫುಲ್ ಬಾಯ್ಲ್ ಮಾಡಬೇಕು ಬಾಯ್ಲ್ನ ಮಾಡಿದ್ದಾದ್ಮೇಲೆ ಮತ್ತು ನಾವು ಕೊಯ್ಕೊಂಡ್ರೂ ಟಮೆಟೋ ಕೊಸಾಯಿ ಕೊತ್ತಂಬರಿ ಅವೆಲ್ಲ ಹಾಕಿ ಮಿಕ್ಸ್ ಮಾಡಿ ಫುಲ್ಲು ಬಾಯ್ಲ್ ಆದಮೇಲೆ ನಮ್ಗೆ ಬೇಕಾಗಿರೋ ಇಂಗ್ರಿಡಿಯನ್ಸೆಲ್ಲ ಹಾಕ್ಕೊಂಡು ರೈಸ್ ಎಲ್ಲ ಹಾಕಿದ್ಮೇಲೆ ಬಿರ್ಯಾನಿ ಮಸಾಲ ಎಲ್ಲ ಬರುತ್ತಲ್ವಾ ಎಲೆ ಆ ಥರ ಎಲ್ಲ ಹಾಕಿಕೊಂಡ್ಮೇಲೆ ಅದನ್ನು ಫುಲ್ಲು ಮುಚ್ಚಳ ಹಾಕಿಬಿಟ್ರೆ ಮತ್ತೆ ಟೂ ವಿಸಿಲ್ಸ್ ಬಂದಮೇಲೆ ನಾವು ತಗೊಳ್ಬೇಕು ಆ್ಯಂಡ್ ನಾವು ಅದನ್ನ ಇದೆಲ್ಲ ಮಾಡೋಕೆ ಮುಂಚೆ ನಾವೆಲ್ಲ ಅದಕ್ಕೆ ಬೇಕಾಗಿರೋ ಶುಂಠಿ ಕೊತ್ತಂಬರಿ ಇವೆಲ್ಲ ಮಿಕ್ಸಿಗೆ ಹಾಕೊಂಡು ಜಾರಲ್ಲಿ ಇಟ್ಕೊಂಡಿರಬೇಕು ಏಕೆಂ ದ್ರೆ ಹಿಂಗೆ ಪ್ರಾಪರಾಗಿ ಮಾಡಿಬಿಟ್ರೆ ಕಲ್ಲರನ್ನು ಚೇಂಜ್ ಆಗಲ್ಲ ನಮಗೆ ಪ್ರಾಪರ್ ಕಲರ್ ಅಂದರೆ ಲೈಕ್ ರೆಡ್ ರೆಡ್ ಅಂದರೆ ಲೈಟ್ ರೆಡ್ ಬರುತ್ತೆ ಆ ಥರ ಬಂದಾಗ ಟೇಸ್ಟ್ ಅದು ಸೂಪರ್ ಇರುತ್ತೆ ಸೊ ನಾವು ಗ್ರೈಂಡಿಂಗಲ್ಲಿ ಅದು ಹಾಕೊಳ್ಬೇಕು ಹಾಕೊಂಡಾಗ ಹಾಕೊಂಡಾಗ ಚೆನ್ನಾಗಿರುತ್ತೆ ಸೊ ನಾನು ಯಾವಾಗ್ಲೂ ಅದನ್ನೇ ಪ್ರಿಫರ್ ಮಾಡ್ತೀನಿ ಗ್ರೈಂಡಿಂಗ್ ಹಾಕ್ಕೊಂಡು ಮತ್ತೆ ನೇ ನಾನು ಕುಕ್ ಮಾಡೋಕ್ಕೆ ಸ್ಟಾಟ್ ಮಾಡೋದು ಅದೆಲ್ಲ ಬಾಯ್ಲ್ ಮಾಡಬೇಕು ಬಾಯ್ಲ್ ಆದ್ಮೇಲೆ ಎಲ್ಲ ಕುಕ್ ಆದಮೇಲೆ ನನಗೆ ನನ್ನ ಯಮ್ಮಿ ಯಮ್ಮಿ ಟಮೆಟೊ ರೈಸನ್ನದು ರೆಡಿ ಆಗತ್ತೆ ಅದ್ರಿಗೆ ಕಾಂಬಿನೇಷನ್ ಅಂತ ಬಂದಾಗ ಉಪ್ಪಿನಕಾಯಿ ಇಲ್ಲಾಂದ್ರೆ ಚಟ್ನಿ ಏನಾದರೂ ತಗೊಳ್ಬೋದು ಅಂತ್ರಗ್ ಬೇಕಾಗಿರೋದು ಯಾವ್ದಾದ್ರೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅಂತ ಬಂದಾಗ ದೋಸೆ ಇಡ್ಲಿ ಈ ಥರ ಎಲ್ಲ ಇದೆಲ್ಲ ಸಿಂಪಲ್ ಫುಡ್ ಮೆತಡ್ಸ್ ಕಲ್ತ್ಕೊಳ್ಳೋಕೆ ದೋಸೆ ಅಂತ ಬಂದಾಗ ಫಸ್ಟ್ ನಾವು ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಂಡು ಬಿಟ್ಟಿರ್ತೀವಿ ಮನೆಯಲ್ಲಿ ಫ್ರಿಡ್ಜ್ ಅಲ್ಲೂ ಇಟ್ಕೊಂಡಿರ್ತೀವಿ ಬೇಕಂದಾಗೆಲ್ಲ ಹೆಂಚು ಮೇಲೆ ಹಾಕ್ಕೊಂಡು ಮಸಾಲ ದೋಸೆನೂ ಮಸಾಲ ದೋಸೆ ಹೇಗಂದ್ರೆ ಫಸ್ಟು ಅದನ್ನು ಹಿಟ್ಟನ್ನ ತಯಾರು ಮಾಡ್ಕೊಂಡಿರೋದನ್ನು ಹಾಕಬೇಕು ಹಾಕಿದ್ಮೇಲೆ ಅದು ಫುಲ್ ಎಲ್ಲ ಲೈಕ್ ಬಾಯ್ಲ್ ಆದಮೇಲೆ ಅದ್ರ್ಮೇಲೆ ಪಲ್ಯನ ಹಾಕಿ ಮತ್ತೆ ಅದು ಚಟ್ನಿ ಅಂತ ಬರುತ್ತೆ ಚಟ್ನಿ ಹಾಕಿ ಫುಲ್ಲು ಇದು ಭೀ ಅದ್ರ್ಮೇಲೆಲ್ಲ ಇದು ತೆಗೆದ್ಬಿಟ್ಟು ಮತ್ತೆ ಇದು ಬಾಯ್ಲ್ ಮಾಡಿದ್ಮೇಲೆ ಅದೆಲ್ಲ ಚೆನ್ನಾಗಿ ಆದ್ಮೇಲೂ ಚೆನ್ನಾಗಿರುತ್ತೆ ದೋಸೆ ಅನ್ನೋದು ನೆಕ್ಸ್ಟ್ ಅಂತ ಬಂದಾಗ ಪುಳಿಯೋಗರೆ ಪುಳಿಯೋಗರೆ ತಯಾರು ಮಾಡುವ ವಿಧಾನ ಹೇಗೆಂದ್ರೆ ಫಸ್ಟು ನಾವು ಈರುಳ್ಳಿ ತು ಫಸ್ಟು ಸಾಸಿವೆ ಅವೆಲ್ಲ ಹಾಕೊಂಡು ಬಾಯ್ಲ್ ಮಾಡ್ಕೊಳ್ಬೇಕು ಮತ್ತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅವೆಲ್ಲ ಹಾಕೋಂಡ್ಮೇಲೆ ನಾವು ಹುಣ್ಸೆಹಣ್ಣನ್ನ ಹಾಕೊಂಡು ಅದನ್ನ ನೆನೆಸಿ ಇಕ್ ಇಡ್ತೀವಲ್ವ ಹುಣ್ಸೇಹಣ್ಣನ್ನ ಹಾಕೊಂಡು ಅದನ್ನೆಲ್ಲ ಮತ್ತೆ ಕಡಲೇ ಬೀಜ ಕಡಲೇ ಬೀಜ ಇವೆಲ್ಲ ಹಾಕೊಂಡು ಇದು ಮಾಡ್ಕೊಳ್ಬೇಕು ಬಾಯ್ಲ್ ಮಾಡ್ಕೊಳ್ಬೇಕು ಬಾಯ್ಲ್ ಮಾಡ್ಕೊಂಡ್ಮೇಲೆ ಚಿತ್ ಪುಳಿಯೋಗ್ರೆ ಪುಡಿ ಅಂತ ಬರುತ್ತೆ ಪುಳಿಯೋಗ್ರೆ ಪುಡಿ ಹಾಕೊಂಡ್ಮೇಲೆ ಅದು ಕಲ್ಲರನ್ನು ಚೇಂಜ್ ಆಗುತ್ತೆ ಆ್ಯಂಡ್ ಟೇಸ್ಟು ಬರುತ್ತೆ ಉಪ್ಪು ಹಾಕಲೇಬೇಕು ಉಪ್ಪನ್ನ ಮರೀಬಾರ್ದು ಉಪ್ಪು ಹಾಕಿದಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಲಾಸ್ಟ್ ಆ್ಯಂಡ್ ಫೈನಲ್ ಎಲ್ಲ ಬಾಯ್ಲ್ ಆದಮೇಲೆ ಕೊತ್ತಂಬ್ರಿಯನ್ನು ಹಾಕಿದ್ರೆ ಆ್ಯಂಡ್ ಟೇಸ್ಟ್ ಅದ್ರ ನೋಡೋ ವಿಧಾನ ಐ ಮೀನ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಇದಾಯ್ತು ಚಿತ್ರಾನ್ನ ತಯಾರು ಮಾಡೊ ವಿಧಾನ ಹೇಗೆಂದ್ರೆ ಇದ್ರ ಥರವೇ ಇರುತ್ತೆ ಸೇಮ್ ಲೈಕ್ ನಾವು ಫರ್ಸ್ಟ್ ಆಯಿಲ್ ಹಾಕ್ಕೊಂಡು ಮತ್ತೆ ಸಾಸಿವೆ ಹಾಕ್ಕೊಂಡು ಅದು ಬಾಯ್ಲ್ ಆದಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಮತ್ತೆ ಕಡಲೇ ಬೀಜ ಕಲ್ಲೆ ಕಡಲೇ ಬೀಜ ಎಲ್ಲ ಹಾಕೊಂಡು ಫುಲ್ಲು ಗ್ರೈಂಡ್ ಮಾಡ್ಬಿಟ್ಟು ಮತ್ತೆ ಲೈಕ್ ಟಮೆಟೊನೋ ಇಲ್ಲ ನಿಂಬೆ ಹಣ್ಣು ಯಾವುದಾದ್ರು ಚೂಸ್ ಮಾಡಿಕೊಂಡು ಎರಡ್ರಲ್ಲಿಒಂದು ಹಾಕೊಂಡು ಫುಲ್ಲು ಬಾಯ್ಲ್ ಆದಮೇಲೆ ಚಿತ್ರಾನ್ನ ಪುಡಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅವೆರಡು ಆದಮೇಲೆ ಫುಲ್ ಬಾಯ್ಲ್ ಆದಮೇಲೆ ಚಿತ್ರಾನ್ನ ಚಿತ್ರಾನ್ನ ರೆಡಿ ಆಗುತ್ತೆ ಆ್ಯಂಡ್ ನಾವು ರೈಸ್ ಅಲ್ಲಿಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು ಬೇರೆ ಅಂತ ಬಂದಾಗ ನಾನು ಚೂಸ್ ಮಾಡೋದು ಚಿಕನ್ ಸಾಂಬಾರು ಚಿಕನ್ ಸಾಂಬಾರು ಮಸ್ತ್ ಇರುತ್ತೆ ಅದು ಹೆಂಗೆ ತಯಾರು ಮಾಡ್ಕೊಳ್ತಾರೆಂದ್ರೆ ಫಸ್ಟು ಚಿಕನನ್ನು ಫುಲ್ಲು ವಾಶ್ ಮಾಡ್ಕೊಳ್ಬೇಕು ವಾಶ್ ಮಾಡ್ಕೊಂಡು ವಾಟರ್ ಹಾಕೊಂಡು ವಾಶ್ ಮಾಡ್ಕೊಂಡಾದ್ಮೇಲೆ ಅದು ಚೇಂಜ್ ಟೇಸ್ಟ್ ಅನ್ನೋದು ಚೇಂಜ್ ಆಗುತ್ತೆ ಸೊ ವಾಶ್ ಮಾಡ್ಕೊಂಡ್ಮೇಲೆ ವಾಟ ಇದು ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಮತ್ತೆ ಅದೆಲ್ಲ ಇದ್ಮಾದಮೇಲೆ ಈರುಳ್ಳಿ ಹಾಕ್ಕೊಂಡು ಬಾಯ್ಲ್ ಮಾಡಬೇಕು ಮತ್ತೆ ನಾವು ಚಿಕನನ್ನು ಅದ್ರಲ್ಲಿ ಹಾಕಿ ಅದರ ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮತ್ತೆ ಅರಶಿನ ಹಾಕ್ದ್ಮೇಲೆ ಅದು ಫುಲ್ಲು ಬಾಯ್ಲ್ ಆಗ್ತಾಯಿರ್ಬೇಕು ಬಾಯ್ಲ್ ಆಗಿ ಬಾಯ್ಲ್ ಆಗಿದ್ದಾಗ ನಾವು ಗ್ರೈಂಡಿಂಗ್ ಹಾಕೊಂಡ್ರೊ ಗ್ರೈಂಡಿಂಗ್ ಹಾಕೊಂಡಿರ್ತೀವಲ್ಲ ಆ ಮಸಾಲನ ಹಾಕಬೇಕು ಅದು ಫುಲ್ಲು ಬಾಯ್ಲ್ ಆದಮೇಲೆ ಹಾಕಿದರೆ ಟೇಸ್ಟ್ ಅನ್ನೋದು ಸಿಗುತ್ತೆ ಸೊ ಮಸಾಲ ಹಾಕೊಂಡ್ಮೇಲೆ ಸ್ವಲ್ಪೊತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಬಾಯ್ಲ್ ಆಗೋಕೆ ತುಂಬ ಬಿಡಬೇಕು ಬಿಟ್ಮೇಲೆ ಚೆನ್ನಾಗಿರೊದು ಇಲ್ಲ ಅಂದರೆ ಚೆನ್ನಾಗಿರಲ್ಲ ಟ್ವೆಂಟಿ ಮಿನಿಟ್ಸು ಬಾಯ್ಲ್ ಆಗಬೇಕು ಬಾಯ್ಲ್ ಆದರೆ ಮಸ್ತ್ ಇರುತ್ತೆ ಬಾಯ್ಲ್ ಆದಮೇಲೆ ನಾವು ಇದನ್ನು ಹಾಕೊಳ್ಬೇಕು ಇರು ಇದು ಉಪ್ಪು ಹಾಕ್ಕೊಂಡ್ಮೇಲೆ ಅದಕ್ಕೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಕೊತ್ತಂಬ್ರಿನ ಹಾಕಿದರೆ ಚೆನ್ನಾಗಿ ಬರುತ್ತೆ ಐ ಮೀನ್ ತುಂಬ ಜನ ಹೆಂಗೆ ಮಾಡ್ತಾರೆಂದ್ರೆ ಚಿಕನ್ನೆಲ್ಲ ಫಸ್ಟ್ಗೆನೆ ಇದು ಮಸಾಲ ಎಲ್ಲ ಹಾಕೊಂಡ್ಬಿಟ್ಟು ಎಲ್ಲ ಮಸಾಲಗಳೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕರ್ಡ್ ಎಲ್ಲ ಮಿಕ್ಸ್ ಮಾಡ್ತಾರೆ ನಿಂಬೆ ಹಣ್ಣು ಮಿಕ್ಸ್ ಮಾಡ್ತಾರೆ ಇವೆಲ್ಲ ಮಿಕ್ಸ್ ಮಾಡಿದಮೇಲೆಯೇ ಅದು ಚೆನ್ನಾಗಿಯೇ ಕಾಣೋದು ಹಾಗೂ ಮಾಡ್ಕೊಳ್ತಾರೆ ಹೀಗೂ ಮಾಡ್ಕಳ್ಬೋದು ಹಂಗೆ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ಕರ್ಡೆಲ್ಲ ಮಿಕ್ಸ್ ಮಾಡಿದರೆ ನಿಂಬೆ ಹಣ್ಣೆಲ್ಲ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಇನ್ನೂ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತುಂಬ ಜನ ಕಬಾಬ್ ಲೈಕ್ ಕಬಾಬ್ ಲೆಗ್ ಪಿಸಸ್ ಥರನೂ ರೆಡಿ ಮಾಡ್ಕೊಳ್ತಾರೆ ಚಿಕನ್ ಸಾಂಬಾರೂ ಮಾಡ್ತಾರೆ ಆ್ಯಂಡ್ ತಾತನ ಹಳೆಕಾಲದಲ್ಲೆಲ್ಲ ಅಜ್ಜಿಯಂದಿರು ಒಲೆ ಮೇಲೆ ಮಾಡ್ತಿದ್ದಿದ್ದು ಆ ಟೇಸ್ಟ್ಗೆ ಅಂತ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ ಅವ್ರಿನ್ನು ವೇರಿಯೇಷನ್ ನಮಗಿನ್ನೂ ವೇರಿಯೇಷನ್ನಲ್ಲೇ ಮಾಡೋದು ಬೇರೆ ಥರ ನಾವೇ ಅಂದರೆ ನಮ್ಗಿನ್ನು ಬೇರೆ ಥರ ಅವ್ರು ಮಾಡೋದು ಅವ್ರ ಥರ ಮಾಡೋ ಈಗ ನಮ್ಮಿಂದ ಹಾಗಲ್ಲ ನಮ್ಮದೆಲ್ಲ ಬೇರೆ ಇರುತ್ತೆ ನಾವು ಹಿಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀವಿ ಸೊ ಹಾಗೆನೆ ಮಾಡೋಕೆ ಹೋಗ್ತೀವಿ ಅವ್ರ ಥರ ನಮ್ಗೆ ಟೇಸ್ಟ್ ಮಾಡ್ಲಿಕ್ಕೆ ಈಗಲೂ ಆಗೋದಿಲ್ಲ ಸೊ ನಮ್ಗೆ ಬಂದಿದ್ದ ಥರ ನಾವು ಮಾಡಬೇಕು ಏಕೆಂದ್ರೆ ನಮ್ಮ ಟೇಸ್ಟು ಬೇರೆ ಇರುತ್ತೆ ಅವ್ರ ಟೇಸ್ಟು ಬೇರೆ ಇರುತ್ತೆ ಅವ್ರು ಅಂತಾರೆ ಅದು ನಮ್ಮ ಟೇಸ್ಟೇ ಬೇರೆ ಇರ್ತಿತ್ತು ನೀವೇ ಒಂಥರ ಮಾಡ್ತೀರಾ ಅಂತ ಆ್ಯಂಡ್ ಲೆಗ್ ಪಿಸಸ್ ಹೆಂಗೆ ತಯಾರು ಮಾಡ್ಕಿಳ್ಳೋದು ಅಂದರೆ ಮಸಾಲ ಪುಡಿ ಆ ಮಸಾಲ ಪುಡಿಯಲ್ಲೆ ಫೋರ್ ಟೈಪ್ಸ್ ಬರುತ್ತಲ್ವ ಆ ಫೋರ್ ಟೈಪ್ಸ್ನೆಲ್ಲ ಗ್ರೈಂಡಿಂಗ್ ಹಾಕೊಂಡ್ಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಶುಂಠಿ ಎಲ್ಲ ಹಾಕ್ಕೊಂಡು ಈರುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡು ಟಮೆಟೊ ಎಲ್ಲ ಹಾಕ್ಕೊಂಡು ಮಿಕ್ಸಿಂಗ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಆಯಿಲ್ ಬಾಯ್ಲ್ ಆಗ್ತಿದ್ದಾಗ ಚಿಕೆನ್ ಪೀಸಸ್ಗೆ ಫುಲ್ಲು ಮಸಾಲನ ಮುಚ್ಬಿಟ್ರೆ ಅದನ್ನು ಫುಲ್ ಇದು ಮಾಡಿಕೊಂಡ್ರೆ ಇದು ಆಗುತ್ತೆ ಆಗ ನಾವು ಬೊ ಆಯಿಲ್ ಬಾಯ್ಲ್ ಆಗಿರುತ್ತೆ ನೋಡಿ ಅದರಲ್ಲಿ ನಾವು ಬಿಟ್ಟಾಗ ನಮಗೆ ಲೆಗ್ ಪಿಸಸ್ಸನ್ನೋದು ಕ್ರಿಸ್ಪಿಯಾಗಿ ಬರುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿ ಇನ್ನು ಬರ್ಬೇಕೆಂದ್ರೆ ಈಗ ಲೆಸ್ ಪ್ಯಾಕೆಟ್ಸ್ ಹಂಗೆ ಬರುತ್ತೆ ಲೆಸ್ ಪ್ಯಾಕೆಟ್ಸ್ನ ಲೈಕ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಅದ್ರ್ಮೇಲೆ ಹಿಂಗೆ ಚೆಲ್ಲಿದ್ರೂ ಐ ಮೀನ್ ಫೌಲ್ಡ್ ಮಾಡಿ ನೀಟಾಗಿ ಮಾಡಿದ್ದ್ರೂ ಕ್ರಿಸ್ಪಿಯಾಗಿ ಬರುತ್ತೆ ಆ ಥರವೂ ಮಾಡ್ಕೊಳ್ಬೋದು ನೆಕ್ಸ್ಟು ಬೇರೆ ರೆಸಿಪಿಗೆ ಬಂದಾಗ ಸಾಂಬಾರ್ಸ ನನಗೆ ನಮ್ಮ ಮಮ್ಮಿ ಮಾಡೋ ಸಾಂಬಾರು ಸಾರು ತುಂಬ ಇಷ್ಟ ಆಗುತ್ತೆ ಯಾವ ಥರ ಅಂದರೆ ಹೀರೆಕಾಯಿ ಸಾಂಬಾರು ಹೀರೆಕಾಯಿ ಸಾಂಬಾರಿಗೆ ನಾವು ಫಸ್ಟ್ಗೇನೆ ಎಲ್ಲ ನಾವು ಈಗ ಕುಕ್ಕರ್ಯೆಲ್ಲ ಯುಸ್ ಮಾಡ್ತೀವಲ್ಲ ಕುಕ್ಕರ್ನ ಯೂಸ್ ಮಾಡಿದಾಗ ಫರ್ಸ್ಟು ನಾವು ಎಲ್ಲ ಹೀರೆಕಾಯಿಗೆ ಬೇಕಾಗಿರೊ ಎಲ್ಲ ರೆಸಿಪೀಸ್ನೆಲ್ಲ ಕುಕ್ಕರಲ್ಲಿ ಹಾಕೊಂಡು ಟೆಮೆಟೊ ಹೀರೆಕಾಯಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೊಂಡು ಅದ್ರಾಗೆ ಹಾಕಿಬಿಟ್ಟು ವಾಟರ್ ಹಾಕಿ ಅದಕ್ಕೆ ಬೇಕಾಗಿರೋಷ್ಟು ವಾಟರ್ ಹಾಕಿ ಉಪ್ಪು ಹಾಕಿ ಅರ್ಶಿನ ಪುಡಿ ಹಾಕಿ ಇವೆಲ್ಲ ಹಾಕಿ ಮಿಕ್ಸಿಗೆ ಇಟ್ಟರೆ ಅದು ಒಂದು ಫೋರ್ ಸಿಕ್ಸ್ ಬೇಳೆಯೆಲ್ಲ ಹಾಕಿರ್ತೀವಲ್ವ ಒಂದು ಫೈವ್ ಸಿಕ್ಸ್ ವಿಸಿಲ್ಸ್ ಬಂದಾಗ ಅದು ಚೆನ್ನಾಗಿ ಬೆಂದಿರುತ್ತೆ ಬೆಂದಿದ್ದಾಗ ಅದು ನಾವು ಅದನ್ನೆಲ್ಲ ಚೆನ್ನಾಗಿದ್ದು ಬಾಯ್ಲ್ ಆಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಇದು ಮಾಡಿಕೊಂಡು ಒಗ್ಗರಣ್ಣೆ ಹಾಕೊಳ್ಬೋದು ಹ್ಯಾಂಗೆ ಮಾಡಿದ್ರೂ ಈ ಸಾಂಬಾರು ಅನ್ನೋದು ಈ ಸಾಂಬಾರು ಅಲ್ಲೇ ತುಂಬ ಥರ ಮಾಡ್ಬೋದು ಆ ಸಾಂಬಾರು ಅಂದರೆ ಚೆನ್ನಾಗಿರುತ್ತೆ